ನನ್ನ ದಿನ ದಿನದ ಡಯೆಟ್ ಹೀಗಿದೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಯೋಗ ಕ್ಲಾಸ್ ಹೋಗ್ತೀನಿ ಯೋಗ ಕಲೀತಿದ್ದೀನಿ ಯೋಗ ಮಾಡೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಲೆ ತುಂಬ ಒಂದು ಸುಧಾರಿಸುತ್ತೆ ತುಂಬಾ ಆರೋಗ್ಯಕ್ಕೆ ಯೋಗ ಅನ್ನೋದು ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡ್ತೀನಿ ಯೋಗ ಆದ ತಕ್ಷಣ ಒಂದು ಗ್ಲಾಸ್ ಹಾಲು ಕುಡೀತೀನಿ ಹಾಲು ಕುಡಿದ ತಕ್ಷಣ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಒಂದು ಕಪ್ಪಷ್ಟು ಉಪ್ಪಿಟ್ಟ್ ಅಥವಾ ಚಿತ್ರಾನ್ನ ಈ ಥರ ಏನಾದ್ರೂ ಒಂದು ಕಪ್ಪಷ್ಟು ನಾನು ತಿಂತೀನಿ ಇದಾದ ನಂತರ ಕೆಲಸಕ್ಕೆ ಹೊರಡ್ತೀನಿ ಕೆಲಸಕ್ಕೆ ಹೋಗಿ ಚೆನ್ನಾಗಿ ಕೆಲಸಾನ ಮಾಡಿ ಮಧ್ಯಾಹ್ನದ ನಂತರ ಒಂದು ಕಪ್ ಅನ್ನ ತಿನ್ನುತ್ತೀನಿ ಅನ್ನ ಜೊತೆಗೆ ಒಂದು ಕಪ್ ಪಲ್ಯ ಸೊಪ್ಪಿನ ಪಲ್ಯ ಈ ಥರ ತಿಂತೀನಿ ಇದಾದ ತಕ್ಷಣ ಸಂಜೆ ಹೊತ್ತಿಗೆ ಮತ್ತೆ ಒಂದು ಲೋಟ ಹಾಲು ತೊಗೊಂಡು ಕುಡೀತೀನಿ ಆ ಒಂದು ಲೋಟದ ಹಾಲು ನಂತರ ಮತ್ತೆ ರಾತ್ರಿ ಮಲಗುವ ಮುಂಚೆ ಒಂದು ಮುದ್ದೆ ಅಥವಾ ಒಂದು ಕಪ್ಪಷ್ಟು ಅನ್ನ ಇಲ್ಲ ಚಪಾತಿ ತಿಂತೀನಿ ಈ ಥರ ತಿಂದು ಜೊತೆಗೆ ಇದ್ರ ಜೊತೆಗೆ ಏನಾದರೂ ತರಕಾರಿ ಹಸಿ ತರಕಾರಿ ಯಾವುದು ಮೈಗೆ ರಕ್ತ ಸೇರುವಂಥದ್ದು ಆರೋಗ್ಯಕ್ಕೆ ಒಳ್ಳೆಕರದ್ದು ಬಿಟ್ರೂಟ್ ಕ್ಯಾರೆಟ್ ಬೀನ್ಸ್ ಮೂಲಂಗಿ ಈ ಥರದ್ದು ಆರೋಗ್ಯಕ್ಕೆ ಒಳ್ಳೆಯ ಅಂತ ತರಕಾರಿಗಳನ್ನೆಲ್ಲ ನಾನು ರಾತ್ರಿ ಹೊತ್ತು ತಿಂತೀನಿ ರಾತ್ರಿ ಮಲಗುವ ಮುಂಚೆ ಮತ್ತು ಒಂದು ಲೋಟಕ್ಕೆ ಒಂದು ಇಷ್ಟು ಅರಿಶಿಣ ಹಾಕಿಕೊಂಡು ಕುಡೀತೀನಿ ಅರಶಿಣ ಮತ್ತು ಹಾಲು ಕುಡಿಯೋದರಿಂದ ನಿದ್ದೆ ತುಂಬಾ ಬರುತ್ತೆ ತುಂಬ ಚೆನ್ನಾಗಿ ಇರು ಬರುತ್ತೆ ನಿದ್ದೆ ಮಾಡೋದರಿಂದ ಮನ್ಷಂಗೆ ಯಾವುದೇ ಥರ ಖಾಯಿಲೆ ಅನ್ನೋದು ಇರೋದಿಲ್ಲ ಈ ಥರ ನಾನು ಡಯೆಟ್ ಮಾಡ್ತಿದ್ದೀನಿ ದಿನಾ ತರಕಾರಿ ತಿಂತೀನಿ ಹಣ್ಣುಗಳನ್ನು ತಿಂತೀನಿ ಹಣ್ಣುಗಳಲ್ಲಿ ನಮಗೆ ತುಂಬಾ ಒಳ್ಳೆಯ ಪದಾರ್ಥಗಳಂತೂ ಇದ್ದೇ ಇದೆ ಹಣ್ಣುಗಳು ತಿನ್ನೋದರಿಂದ ಮೈಗೆ ರಕ್ತ ಸೇರುತ್ತೆ ಮನ್ಷಂಗೆ ಅಷ್ಟೇ ಒಳ್ಳೆಯದು ತರಕಾರಿ ತಿನ್ನೋದ್ರಿಂದನೂ ಅಷ್ಟೇ ತುಂಬಾ ಒಳ್ಳೆಯದು ಮೈಗೆ ರಕ್ತ ಸೇರುತ್ತೆ ಕ್ಯಾರೆಟ್ ಆ್ಯಪಲ್ ತಿನ್ನೋದರಿಂದ ರಕ್ತ ಸೇರುತ್ತೆ ಗೋಡಂಬಿ ದ್ರಾಕ್ಷಿ ಈ ಥರ ಡ್ರೈ ಫ್ರೂಟ್ಸ್ ತಿನ್ನೋದರಿಂದ ತುಂಬ ಮಿದುಳಿಗೆ ನಮಗೆ ಚುರುಕು ಬುದ್ದಿತನ ತೋರಿಸುತ್ತೆ ಚುರುಕು ಬುದ್ದಿ ಕೊಡುತ್ತೆ ಈ ಥರ ಡ್ರೈ ಫ್ರೂಟ್ಸ್ದು ಗೋಡಂಬಿ ದ್ರಾಕ್ಷಿ ಇಂಥ ತಿನ್ನೋದರಿಂದ ಹಣ್ಣುಗಳು ಬಂದುಬಿಟ್ಟುತನೆ ನಮ್ಮ ದೇಹಕ್ಕೆ ಬ್ಲಡ್ ತರಿಸುತ್ತೆ ಹಣ್ಣುಗಳು ಕೂಡ ತುಂಬ ಒಳ್ಳೇದು ತಿನ್ನೋದರಿಂದ ದೇಹಕ್ಕೆ ತರಕಾರಿ ಬಂದುಬಿಟ್ಟಿತ್ತೆನೆ ಕ್ಯಾರೆಟ್ ತಿನ್ನೋದ್ರಿಂದ ರಕ್ತ ಸೇರುತ್ತೆ ಕ್ಯಾರೆಟ್ ಮತ್ತು ನೌಕಲ್ ಬೀನ್ಸ್ ಈ ಥರ ತಿನ್ನೋದರಿಂದ ತುಂಬಾ ನಮ್ಮ ದೇಹಕ್ಕೆ ಒಂದು ಒಳ್ಳೆಯದು ಕೂಡ ತಿಂದರೆ ನಮ್ಮ ದೇಹ ಆರೋಗ್ಯವಾಗಿ ನಾವು ಇದ್ದರೆ ನಾವೂ ಕೂಡ ಚೆನ್ನಾಗಿರ್ತೀವಿ ಡಯೆಟ್ ಮಾಡೋದರಿಂದ ತುಂಬ ದೇಹಕ್ಕೆ ಒಳ್ಳೆಯದು ಕೊಬ್ಬು ಕರ್ಗಿಸ್ಕೋಬೋದು ಕೊಬ್ಬು ಬಂದರೆ ತುಂಬ ಖಾಯಿಲೆಗಳು ಅದೂ ಇದೆಲ್ಲ ಬರುತ್ತೆ ಈ ಥರ ನಾವು ಹಣ್ಣು ತರಕಾರಿ ತಿಂದು ನಾವೂ ಒಂದು ಡಯೆಟ್ ಅಂತ ಮಾಡೋದರಿಂದ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ಎರಡಕ್ಕೂ ತುಂಬ ಒಳ್ಳೆಯದು ನಾವೂ ಡಯೆಟ್ ಮಾಡಿಕೊಂಡು ನಮ್ಮ ಆರೋಗ್ಯಾನ ನಾವು ಉಳಿಸ್ಕೊಂಡು ಸುತ್ತ ಮುತ್ಲಲ್ಲಿ ಇರೋರಿಗೂ ನಾವು ಏನು ಡಯೆಟ್ ಮಾಡ್ತೀವಿ ಈ ಥರ ನೀವೂ ಮಾಡಿ ಹಣ್ಣು ತರಕಾರಿ ತಿನ್ನೋದ್ರಿಂದ ಈ ಥರ ಒಂದು ಒಳ್ಳೆಒಳ್ಳೆಯ ರಕ್ತ ಸೇರುತ್ತೆ ಒಳ್ಳೆಯ ಮೈ ಆರೋಗ್ಯವಾಗಿ ಇರುತ್ತೆ ಈ ಥರನ್ನೆಲ್ಲ ಹೇಳೋದಕ್ಕೆ ನಮಗೂ ಖುಷಿ ಆಗುತ್ತೆ ಇದು ನನ್ನ ದಿನದ ಡಯೆಟ್ ಆಗಿದೆ